ನಮ್ಮ ಭಾರತ ದೇಶ ಪ್ರಪಂಚದ ಅತಿ ಏಳನೇ ದೊಡ್ಡ ದೇಶ ಎಂದು ಕರೀತಾರೆ ನಮ್ಮ ಭಾರತ ದೇಶ ಅದು ಇತಿಹಾಸ ತುಂಬ ಹಳೆಯದು ಹೇಗೆಂದರೆ ಆವಾಗಿನ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ತುಂಬ ಅತಿ ದೊಡ್ಡ ರಾಜರಿದ್ದರೂ ದೊಡ್ಡ ದೊಡ್ಡ ದೊಡ್ಡ ರಾಜರಿದ್ದು ನಮ್ಮ ಭಾರತ ದೇಶ ತುಂಬ ದೊಡ್ಡದಾಗಿ ವಿಸ್ತರಿಸಿತ್ತು ಆವಾಗ ಚಂದ್ರಗುಪ್ತ ಮೌರ್ಯ ಇಡೀ ಭಾರತ ದೇಶವನ್ನೇ ಅಳುತ್ತಿದ್ದರು ಆ ನಂತರ ಬೇರೆ ಬೇರೆ ದೇಶದ ರಾಜರು ನಮ್ಮ ದೇಶದ ಮೇಲೆ ಕಣ್ಣನ್ನಾಕಿ ಅಕ್ರಮವಾಗಿ ಆಕ್ರಮಣ ಮಾಡಿದ್ರು ಮೊಘಲರು ಆಕ್ರಮಣ ಮಾಡಿ ಆಕ್ ನಮ್ಮ ದೇಶನ ಅಕ್ವೈರ್ ಮಾಡ್ಕೊಂಡಿದ್ರು ಆಮೇಲೆ ಛತ್ರಪತಿ ಶಿವಾಜಿ ಪ್ರತಾಪ ಮಹಾರಾಜರು ಇಂಥವ್ರೆಲ್ಲ ತಿರ್ಗ ಅವರ ಮೇಲೆ ಎಲ್ಲ ಆಕ್ರಮಣ ಮಾಡಿ ನಮ್ಮ ದೇಶವನ್ನು ತಿರ್ಗ ವಿಸ್ ವಿಸ್ತರಿಸ್ಕೊಂಡ್ರು ಆಮೇಲೆ ಹಾಗೆ ನಡೆಯುತಿತ್ತು ನಮ ದೇಶ ಆಮೇಲೆ ಸಾ ಆವಾಗ ಬ್ರಿಟಿಷ್ರು ನಮ್ಮ ದೇಶಕ್ಕೆ ಬರುತ್ತಾರೆ ಸಿ ಸಿಲ್ಕು ಕಾಟನ್ನು ಟೀ ಈ ಥರ ಎಲ್ಲ ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿ ಬೆಳೀತಿದ್ರು ಅದನ್ನೆಲ್ಲ ಬಂದು ಬ್ರಿಟಿಷರು ಅದನ್ನೆಲ್ಲ ಪತ್ತೆ ಮಾಡಿ ಸುಮ್ಮನೆ ನಮ್ಮ ಜೊತೇನೆ ಚೆನ್ನಾಗಿ ಇರೋ ಥರ ಅಲ್ಲ ನಡ ನಡ ನಡವಳಿಕೆ ಇಂದ ಇಡೀ ನಮ್ಮ ದೇಶ ಮೇಲೆ ಅವರ ಅಧಿಕಾರವನ್ನು ಅಕ್ರಮಣ ಮಾಡುತ್ತಾರೆ ಸಾವಿರದ ಆರುನೂರ ಎಂಟರಲ್ಲಿ ಸೂರತ್ ಪೋರ್ಟ್ಗೆ ಬಂದಿರ್ತಾರೆ ಅಲ್ಲಿಂದ ನಿಧಾನವಾಗಿ ನಮ್ಮ ದೇಶವನ್ನು ಕೈಗೆತ್ತಿಕೊಳ್ತಾರೆ ಆ ನಂತರ ನಮ್ಮ ದೇಶವನ್ನು ಅವರೇ ಆಳಲು ಶುರು ಮಾಡುತ್ತಾರೆ ನಮ್ಮ ದೇಶ ಬಿಟ್ಕೊಡಲ್ಲ ನಮ್ಮ ದೇಶದ ಜನಗಳಿಗೆ ತುಂಬ ತೊಂದರೆ ಕೊಡ್ತಾರೆ ಬ್ರಿಟಿಷರು ಆಮೇಲೆ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದಲ್ಲಿರೊ ವಜ್ರ ವೈಢೂರ್ಯ ಹಣ ಅಂತಸ್ತು ಎಲ್ಲನೂ ಲೂಟಿ ಮಾಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ ಲೂಟಿಯೂ ಮಾಡ್ತಾರೆ ಆಮೇಲೆ ನಮ್ಮ ಜನಗಳಿಗೆ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಈ ಥರ ಎಲ್ಲ ನಡೀತಿದೆ ಅಂತ ಆದರೆ ನಮ್ಮ ಬ್ರಿಟಿಷರಿಗೂ ಕೂಡ ನಮ್ಮಿಂದ ಇಲ್ಲಿನ ಲೋಕಲ್ ಜನಗಳು ಸಪೋರ್ಟ್ ಮಾಡ್ತಿರ್ತಾರೆ ದುಡ್ಡಿನ ಆಸೆಗೋಸ್ಕರ ಆಮೇಲೆ ಜನರಿಗೆ ಕಿಚ್ಚೆದ್ದೇಳುತ್ತೆ ನಮ್ಮ ದೇಶದಲ್ಲಿ ನಮಗೂ ಸ್ವತಂತ್ರ ಬೇಕು ಅಂತ ಆಗ ಬಂದಿರೋ ಅ ಆವಾಗಿನ ಕಾಲದಲ್ಲಿ ಎಂತೆಂಥ ದೊಡ್ಡವರು ದೊಡ್ಡ ದೊಡ್ಡ ಸ್ವತಂತ್ರ ಹೋರಾಟಗಾರರಿದ್ದಾರೆ ಅಂದರೆ ಅವರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾರು ಯಾರು ಅಂದರೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಭಗತ್ ಸಿಂಗ್ ಇವರೆಲ್ಲ ತುಮ್ ತುಂಬ ದೊಡ್ಡ ದೊಡ್ಡ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಚಂದ್ರಶೇಖರ್ ಆಜಾದ್ ಇದ್ದರು ಮಂಗಲ್ ಪಾಂಡೆ ಬಾಲ ಗಂಗಾಧರ್ ತಿಲಕ್ ಲಾಲಾ ಲಜಪತ್ ರಾಯ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಬರೀ ಗಂಡಸರಲ್ದೆಲೆ ಹೆಂಗಸರು ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಅವರ ಹೆಸರು ಏನು ಅಂದರೆ ರಾಣಿ ಝಾನ್ಸಿ ಸರೋಜಿನಿ ನಾಯ್ಡು ಭಿಕಾಜಿ ಕಾಮ ಆ್ಯನಿ ಬೆಸೆಂತ್ ಲಕ್ಷ್ಮಿ ಸಾಗಲ್ ಚಿತ್ರಂದಾಸ್ ಕಸ್ತೂರಭಾ ಗಾಂಧಿ ಇಂಥವರು ದೊಡ್ಡ ದೊಡ್ಡವ್ರೆಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕಾಗಿ ಸ್ವತಂತ್ರವಾಗಿ ಹೋರಾಡಿದರು ಆದರೆ ನನಗೆ ತುಂಬ ಇಷ್ಟವಾದ ಇಬ್ಬರು ನ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಂದರೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಭಗತ್ ಸಿಂಗ್ ಇವರಿಬ್ಬರು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಅವರು ಯಾವ ರೀತಿ ಯುವಕರಲ್ಲಿ ಹುರುಪು ತುಂಬುತ್ತಿದ್ದರು ಅಂದರೆ ಆವಾಗಿನ ಕಾಲದಲ್ಲಿ ಅವ್ರನ್ನ ರೆಬೆಲ್ ಎಂದು ಕರೀತಿದ್ದರು ಅವರು ಅವರು ಯಾವ ರೀತಿ ನಮ್ಮ ದೇಶಕ್ಕಾಗಿ ಅವರು ಶ್ರಮ ಪಟ್ಟಿದ್ದಾರೆ ಅಂದರೆ ಅದನ್ನು ಯಾವ ಮನುಷ್ಯನಿಗೂ ಹೋಲಿಸೋಕ್ಕೆ ಆಗಲ್ಲ ಯಾವ ಹೋರಾಟಗಾರರಿಗೂ ಹೋಲಿಸೋಕ್ಕೆ ಆಗಲ್ಲ ಆ ರೀತಿ ಅವರು ಇದ್ದರು ಅವರು ಯಾವ ರೀತಿ ಜನರಿಗೆ ಎಲ್ಲ ಹುರುಪು ತುಂಬಿ ಬ್ರಿಟೀಷ್ರನ್ನ ವಿರುದ್ಧ ಎತ್ತಿ ಎತ್ತಿಕಟ್ಟಿಸಿದ್ರು ಅಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡೋದರಲ್ಲಿ ಅವರೇ ಮುಖ್ಯ ಪಾತ್ರದಾರರೆಂದು ಕರೆಯಲು ನಾನು ಇಷ್ಟಪಡುತ್ತೇನೆ ಯಾಕೆಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಅವರು ಮಿಲ್ಟ್ರಿಗೆ ಎಡ್ ಆಗಿರುತ್ತಾರೆ ಅವರು ಇಟ್ಲರು ಇಂಥವರನ್ನೆಲ್ಲ ಹೋಗಿ ಮೀಟ್ ಮಾಡಿ ನಮ್ಮ ದೇಶದ ಬಗ್ಗೆ ನಮ್ಮ ದೇಶಕ್ಕೆ ಬೇಕಾಗಿರೋ ಎಲ್ಪ್ ತನ್ ಯೆಲ್ಪು ಸಹಾಯವನ್ನು ತಂದರು ಮತ್ತೆ ಜಪಾನಿಗೆ ಹೋಗಿ ಅಲ್ಲಿನ ಟೆಕ್ನಾಲಜಿಯಿಂದ ಏನೇನು ಬೇಕೊ ಎಲ್ಲ ತಂದು ಎಷ್ಟು ಅವರು ಸ್ಪೀಚ್ ಕೊಡ್ತಿದ್ರು ನೀವು ನನಗೆ ನೀವು ಹೋರಾಟಗಾರರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೀನಿ ಈ ರೀತಿಯನ್ನೆಲ್ಲ ಅವರು ಸ್ಪೀಚ್ ಮಾಡಿ ಜನರನ್ನು ಹುರಿದುಂಬಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋಕ್ಕೆ ಮುಖ್ಯವಾದ ಕಾರಣದಾರರು ಅವ್ರಿಗಿಂತ ಮುಂಚೆ ಭಗತ್ ಸಿಂಗ್ ಇವರೆಲ್ಲ ಎಷ್ಟೋ ಸಾವಿರಾರು ಹೋರಾಟಗಾರು ನಮ್ಮ ದೇಶಕ್ಕೆ ಪ್ರಾಣವನ್ನು ನೀಡಿದ್ದಾರೆ ಈ ರೀತಿ ಪ್ರತಿ ಯುವಕರು ನಮ್ಮ ದೇಶದ ಮೇಲೆ ಆಸಕ್ತಿ ಇರಬೇಕು ನಾವು ಬೇರೆ ಬೇರೆ ದೇಶ್ದೋರ್ಗೆ ಎಷ್ಟು ಗೌರವಿಸ್ತೀವೋ ಹಾಗೆ ಅಷ್ಟು ನಮ್ಮ ದೇಶವನ್ನು ಇಷ್ಟಪಡಬೇಕು ಯಾಕೆಂದರೆ ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮ ಭಾರತ ದೇಶ ಥರ ಯಾವ ದೇಶವೂ ಇಲ್ಲ ಯಾಕೆಂದರೆ ಇಲ್ಲಿ ಪುರಾತನವಾದ ದೇವಸ್ಥಾನಗಳಿವೆ ನಮ್ಮ ದೇಶದ ನಮ್ಮ ದೇಶದಲ್ಲಿ ವಿಧವಿಧವಾದ ಭಾಷೆಗಳಿದೆ ವಿಧವಿಧವಾದ ರಾಜ್ಯಗಳಿದೆ ವಿಧವಿಧವಾದ ಸಂಸ್ಕೃತಿಗಳಿದೆ ಈ ರೀತಿ ದೇಶ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಹುಡುಕಿದರು ಸಿಗೋದಿಲ್ಲ ಸಿಗೋದು ಇಲ್ಲ ಅದು ಸಾಧ್ಯವೂ ಇಲ್ಲ